ನಮಸ್ ನಮಸ್ತೆ ಸರ್ ನೀವು ಎಲೆಕ್ಟ್ರಿಯಲ್ ಸ್ಟೋರ್ ಅವ್ರಾ ಮಾತಾಡ್ತಿರೋದು ಓಕೆ ಸ್ ನಾವು ಕಸ್ಟಮರ್ ಸರ್ ನಾವು ಇಲ್ಲೆ ಕೊಪ್ಪಳಯಿಂದ ಮಾತಾಡ್ತಿರದು ಸರ ಸರ್ ನಮಗೊಂದು ಫ್ರಿಜ್ ಬೇಕಾಗಿತ್ತು ಸರ್ ದೊಡ್ದು ಡಬಲ್ ಡೋರು ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಸರ್ ನಿಮ್ಮ ಕಡೆ ಯುಗಾದಿ ಪೆಸ್ಟಿವಲ್ ಅಲ್ಲ ಇವಾಗ ಏನೇನು ಆಪರ್ಸ್ ಇದಾವ್ ಅಂತ ಸ್ವಲ್ಪ ಹೇಳ್ಬೇಕಿತ್ ಸರ್ ಅಷ್ಟೆ

ಹೌದಾ ಸರ್

ಹೌದಾ ಸರ್

ಹ್ಞೂಂ ಸರ್ ಹ್ಞೂ ಸರ್

ಹೌದೇನ್ ಸರ್

ಹೌದಾ ಸರ್ ಹ್ಞೂ

ಹೌದೇನ್ ಸರ್ ಹ್ಞೂ ಸರ್ ಓಕೆ ಸರ್ ಓಕೆ ಹೌದೇನ್ ಸರ್

ಹೌದೇನು ಸರ್

ಓಕೆ ಸರ್ ಬರ್ತಿವಿ ಸರ್ ಓಕೆ ಸರ್ ಬರ್ತಿವಿ ಸರ್ ತ್ಯಾಂಕ್ ಯು ಓಕೆ ಸರ್ ತ್ಯಾಂಕ್ ಯು ಸರ್ ಬರ್ತಿವಿ ಸರ್